ಹಲೋ ಹಾಂ ಅಲೋ ಐಸ್ ಕ್ರೀಮ್ ಕಂಪ್ನಿ ಅವ್ರೇನು ರೀ ಹಾಂ ನಾವು ಕಂಟೆಪ್ಪ ಹಿರೇಮನಿ ಅಂತ ಹೇಳಿ ರೀ ನಮ್ಮ ಮನೆ ನಮ್ಮ ಮನೇಲಿ ಒಂದು ನಮ್ಮ ಹುಡ್ಗಂದು ಮದುವೆ ಕಾರ್ಯಕ್ರಮ ಇತ್ತು ರೀ ಅದ್ಕೆ ನಮ್ಗೆ ಐಸ್ ಕ್ರೀಮ್ ಬೇಕಾಗಿತ್ತು ರೀ ಕಪ್ ಐಸ್ ಒಂದು ಹ್ಞೂ ರೀ ಒಂದು ಐದುನೂರು ಪೀಸ್ ಬೇಕಾಗಿತ್ತು ರೀ ಹ್ಞೂ ಏನು ರೇಟ್ ಹಾಕಿ ಕೊಡ್ತೀರಿ ಅವನ್ನ ಹದಿನೈದು ರೂಪಾಯಿ ಅಲ್ಲ ಐನೂರು ಐನೂರು ಪೀಸ್ ಬೇಕಂದ್ರೆ ಹದಿನೈದು ರೂಪಾಯಿ ಅಂತೀರಾ ಹ್ಞೂ ರೀ ಈಗ ಹ್ಞೂ ಆಮೇಲೆ ರೀ ಅದನ್ನು ಇವಾಗ ರೀ ನಾವು ಟ್ವೆಂಟಿ ಒಂದನೇ ತಾರೀಕಿಗೆ ಇಪ್ಪತ್ತ ಒಂದನೇ ತಾರೀಕಿಗೆ ಬೇಕಾಗಿತ್ತು ರೀ ಇಪ್ಪತ್ತ ಒಂದನೇ ತಾರೀಕಿಗೆ ಬೇಕು ಮತ್ತು ಪ್ರೆಶ್ ಫ್ರೆಶ್ ಮಾಲು ಬೇಕು ರೀ ನಮ್ಗೆ ಮಾಲು ಫ್ರೆಶ್ ಇರಬೇಕು ಹ್ಞೂ ಹ್ಞೂ ರೀ

ಹಾಂ ಒಂದು ರೇಟು ಏನು ರೇಟ್ ಮತ್ತು ಮಾ ಹೇಳಿ ಮುಗ್ಸಕ್ಕೆ ಹೆಂಗೆ ಹೇಳಿ ರೀ ರೇಟ್ ಹಾಂ ಹತ್ತು ರೂಪಾಯಿ ಒಂದು ಪೀಸ ಐನೂರು ಪೀಸ್ ಹಾಕಿ ಕಳ್ಸಿ ರೀ ಅದು ಅಮೌಂಟ್ ನಿಮ್ಮ ಹುಡ್ಗ್ರು ಬರ್ತಾರಲ್ಲ ಅವ್ರ ಕೈಗೆ ಅಮೌಂಟ್ ಹಾಕಿ ಕೊಟ್ಟು ಕಳ್ಸ್ತೀನಿ ರೀ ಹ್ಞೂ ರೀ ಹಾಂ ನಮ್ಮ ಅಡ್ರಸ್ಸ ಅದನ್ನೆಲ್ಲ ನಿಮ್ಗೆ ಫೋನ್ ಲೊಕೇಶನ್ ಕಳ್ಸ್ತೀನಿ ರೀ ಅಲ್ಲಿಗೆ ಕಳ್ಸಿ ಕೊಡಿರಿ ಓಕೆ ಓಕೆ ತ್ಯಾಂಕ್ ಯು ಸರ